ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಲಿ ಯಾವ ರೀತಿ ಜನಗಳು ಆಹಾರಗಳ್ನ ಇಷ್ಟ ಪಡ್ತಾರೆ ಅಂದರೆ ಬಿಸಿಬೇಳೆ ಭಾತು ಕೇಸರಿ ಭಾತು ಮತ್ತೆ ಪಾಲಕ್ ಪಪ್ಪೂ ಈ ರೀತಿಯ ಪದಾರ್ಥಗಳ್ನ ತುಂಬನೇ ಇಷ್ಟ ಪಡ್ತಾರೆ ಯಾಕೆಂದ್ರೆ ನಮ್ಮ ಜಾಗದಲ್ಲಿ ತುಂಬ ಇದು ಫೇಮಸ್ಸು ಜಾಸ್ತಿ ಇಲ್ಲಿನ ಜನಗಳು ಜಾಸ್ತಿ ಈ ಥರ ಊಟಗಳ್ನ ಊಟ ಮಾಡ್ತಾರೆ ಮತ್ತು ಮುದ್ದೆ ಪ್ರತಿಯೊಂದೂ ಸೇವನೆ ಮಾಡ್ತೀವಿ ಮತ್ತೆ ಮಸಾಲೆ ದೋಸೆ ಕೂಡ ತುಂಬ ಇಲ್ಲಿ ತುಂಬನೆ ಒಂದು ಜನಗಳು ಇಷ್ಟ ಪಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಅದರಲ್ಲು ಕೂಡ ಇವಾಗ ನೋಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ತುಂಬನೆ ಒಂದು ಪ್ರಸಿದ್ದವಾದ ಒಂದು ಪ್ರವಾಸ ತಾಣ ಅಂತಲೇ ಕರಿತಾರೆ ಯಾಕೆಂದ್ರೆ ಇಲ್ಲಿ ತುಂಬನೇ ಒಂದು ಒಳ್ಳೊಳ್ಳೆ ಪ್ಲೇಸ್ಗಳು ಇರೋದ್ರಿಂದ ಕರ್ನಾಟಕ ಜನಗಳ್ತೆಗಳು ತುಂಬನೆ ಇಲ್ಲಿ ಬರ್ತಾ ಇರ್ತಾರೆ ಅದರಲ್ಲೂ ಕೂಡ ಯುವಕರು ಯುವಕ ಅಂತೂ ತುಂಬನೇ ಟ್ರಾವೆಲ್ ಮಾಡ್ತಾರೆ ಯಾಕೆಂದ್ರೆ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ನಂದಿ ಬೆಟ್ಟ ಅಂತ ಒಂದು ಜಾಗ ಇದೆ ಇಲ್ಲಿ ತುಂಬನೇ ಒಂದು ಬಹುದೊಡ್ಡ ಸಂಖ್ಯೆ ಜನಗಳು ಈ ಬೆಟ್ಟಕ್ಕೆ ಒಂದು ವಿಸೀಟ್ ಮಾಡ್ತಾರೆ ಮತ್ತು ಫ್ಯಾಮಿಲಿ ಸಮೇತ ಟ್ರಾವೆಲ್ ಮಾಡೋವ್ರು ಆರಾಮಾಗಿ ನಂದಿ ಬೆಟ್ಟಕ್ಕು ಹೋಗ್ತಾರೆ ಮತ್ತು ಅಲ್ಲಿಂದ ಇಶಾ ಫೌಂಡೇಶನ್ ಇದೆ ಮತ್ತು ಕೈವಾರ ದೇವಸ್ಥಾನ ಇದೆ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಹವಳ ಬೆಟ್ಟ ಇದೆ ಈ ರೀತಿ ತುಂಬನೆ ಒಂದು ಸುಂದರವಾದ ಜಾಗಗಳು ಇರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತುಂಬ ಒಂದು ಟ್ರಾವೆಲ್ ಟ್ರಾವೆಲ್ ಮಾಡ್ಕೊಂಡ್ಬರ್ತಾರೆ ಜನಗಳು ಅವ್ರಿಗೂ ಕೂಡ ಊಟ ಮಾಡೋದಕ್ಕೆ ಮತ್ತೆ ಓಟಲ್ ವ್ಯವಸ್ಥೆ ತುಂಬನೇ ಸೌಲಭ್ಯ ಇರೋದಿಂದ ಯಾವುದೇ ರೀತಿ ಭಯ ಪಡುವ ಒಂದು ಉದ್ದೇಶ ಇಲ್ಲ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ತುಂಬನೇ ಒಂದು ಅತ್ಯುತ್ತಮ ರೆಸ್ಟೋರೆಂಟ್ಗಳೂ ಮತ್ತೆ ಡಾಬಾಗಳು ಇದೆ ಇಲ್ಲಿ ಎಲ್ಲ ರೀತಿಯ ಒಂದು ಓಮ್ ಶ್ಟೇ ಇದೆ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಲಿ ತುಂಬ ಜಾಸ್ತಿ ಜಾಗಗಳು ಇರೋದ್ರಿಂದ ಎರ್ಡು ಮೂರು ದಿವ್ಸನಾರು ಕವರ್ ಮಾಡೋಕ್ಕೆ ಜನಗಳಿಗೆ ಬೇಕು ಯಾಕೆಂದ್ರೆ ನಂದಿ ಬೆಟ್ಟಕ್ಕೆ ಹೋದ್ರೆ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನದ್ವರೆಗೂ ಅಲ್ಲಿಂದ ಬರೋಕ್ಕೆ ಅವ್ರಿಗೆ ಟೈಮ್ ಆಗೋಲ್ಲ ಯಾಕೆಂದ್ರೆ ಅಷ್ಟೂ ಒಂದು ದೊಡ್ಡ ಜಾಗ ಅದು ಬೆಟ್ಟದ ಮೇಲೆ ಹೋಗಿ ಅಲ್ಲಿ ದೇವಸ್ಥಾನದ ಪೂಜೆ ಮಾಡಿಸ್ಕೋಬೋದು ಮತ್ತೆ ಆ ಮೋಡಗಳ್ನ ನೋಡೋದು ಒಂದು ತುಂಬನೇ ಒಂದು ಸೊಗಸಾಗಿರುತ್ತೆ ಅಂತಲೇ ಹೇಳ್ಬೋದು ಅದ್ರಿಂದ ತುಂಬನೇ ಒಂದು ಕಾಲ ಕಳಿತಾರೆ ಒಂದು ಮೂರು ನಾಲ್ಕು ದಿಸ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರಿಗೆ ಉಳ್ಕೋಳೋಕ್ಕೆ ಊಟ ಮಾಡೋದಕ್ಕೇ ಎಲ್ಲ ಒಳ್ಳೆ ಓಟೆಲ್ಗಳು ರೆಸ್ಟೋರೆಂಟ್ಗಳು ಮತ್ತೆ ಒಂದು ರೆಸಾರ್ಟ್ಗಳು ಇರೋದ್ರಿಂದ ಯಾದೇ ರೀತಿ ತೊಂದರೆ ಆಗೋಲ್ಲ ಅಂತಲೇ ಹೇಳ್ಬೋದು ಮತ್ತು ಈ ಈವಾಗ ನೀವು ನೋಡಿ ಇಶಾ ಫೌಂಡೇಶನ್ಗೆ ಇಶಾ ಫೌಂಡೇಶನ್ಗೆ ಒಂದು ನಾರ್ತ್ ಇಂಡಿಯಾದಿಂದ ಎಲ್ಲ ಒಂದು ಭಕ್ತಾದಿಗಳು ಮತ್ತೆ ಜನಗಳು ಬರ್ತಾರೆ ಅವ್ರಿಗೆಲ್ಲ ಊಟ ಸೆಟ್ ಆಗೋಕ್ಕೆ ಇಲ್ಲಿ ಎಲ್ಲ ರೀತಿಯ ಡಾಬಾಗಳು ಇದೆ ಅಂತಲೇ ಹೇಳ್ಬೋದು ಎಲ್ಲ ಪ್ರತಿ ನಾರ್ತ್ ಇಂಡಿಯನ್ ಮಿಲ್ಸ್ಗಳು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಲ್ಲಿ ಸಿಗುತ್ತೆ ಹೋಟಲ್ ಕೂಡ ಎಲ್ಲ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚೈನೀಸ್ ಫುಡ್ಡು ಪ್ರತಿ ಒಂದು ಫುಡ್ಡೂ ಇಲ್ಲಿ ಸಿಗುತ್ತೆ ಯಾವುದೇ ರೀತಿ ಜನಗಳ್ಗೆ ತೊಂದರೆ ಆಗೋಲ್ಲ ಅಂತಲೇ ಹೇಳ್ಬೋದು ಮತ್ತೆ ಇಲ್ಲಿಯ ಜನಪ್ರಿಯ ಊಟವೂ ತಿನಬೋದು ಇವಾಗ ನಮ್ಮಲ್ಲಿ ಬಿಸಿಬೇಳೆ ಭಾತು ಮಸಾಲೆ ದೋಸೇ ಕೇಸರಿ ಭಾತು ಇಲ್ಲಿ ತುಂಬನೇ ಫೇಮಸ್ಸು ಮತ್ತೆ ಪಾಲಕ್ ಪಪ್ಪುನಾ ತುಂಬನೇ ಫೇಮಸ್ ಇಲ್ಲಿ ಈ ರೀತಿ ಊಟಗಳ್ನ ತಿನಬೋದು ಇಲ್ಲ ಅಂದರೆ ಅವ್ರಿಗೆ ಇಷ್ಟ ಬಂದಿರೊ ಊಟ ತಿಂತೀವಿ ನಾರ್ತ್ ಇಂಡಿಯನ್ ಮಿಲ್ಸ್ ತಿಂತೀವಿ ಅಂದ್ರೂ ಅದು ಕೂಡ ಎಲ್ಲ ಸೌಲಭ್ಯವೂ ನಮ್ಮ ಜಿಲ್ಲೆಲ್ಲಿ ಇದೆ ಅಂತಲೇ ಹೇಳ್ಬೋದು